ನಮ್ಮದು ಕರ್ನಾಟಕ ಬಳ್ಳಾರಿ ಡಿಸ್ಟಿಕಿಂದ ಬಳ್ಳಾರಿಯಲ್ಲೆ ಇದೀವಿ ನಾವು ಬೇರೆ ಕಡೆ ಪ್ರವಾಸ ಹೋದಾಗ ನಮ್ಗೆ ಹೇಳೋಕ್ ಇಷ್ಟಪಡ್ತೀನಿ ಅಂದರೆ ಇಲ್ಲಿಂದೇನು ಪಸ್ಟಿಗೆ ಹೊರಟು ಬಿಡ್ತಿವಿ ಆಮೇಲೆ ಅಲ್ಲಿ ಅಜ್ ಅಜ್ಜಸ್ಟ್ ಆಗೋಲ್ಲ ಅಲ್ಲಿ ಊಟದಾಗ್ಲಿ ರೂಮಿಂದಾಗಲಿ ಪ್ಲೇಸು ಅವೆಲ್ಲ ನಮಗೆ ಪಸ್ಟ್ ಟೈಮು ಹೋಗತಲೆ ಎಲ್ಲಿಲೆದೆವು ಎಂಬುದೇ ಗೊತ್ತಾಗೋಲ್ಲ ಮತ್ತು ಪ್ರವಾಸ ಬೇರೆ ಕಡೆ ಸ್ಟೇಟು ನಮ್ಮ ಕರ್ನಾಟಕ ಆದ್ರು ಎಲ್ಲ ಹೋಗಿದಿನಿ ಅದರಲ್ಲಿ ಜಾಸ್ತಿ ತಮಿಳುನಾಡಿನ ತಮಿಳುನಾಡಿಗೆ ಹೋಗಿದಿನಿ ಅಲ್ಲಿ ನಮಗೆ ಲಾಂಗ್ವೇಜ್ ಆಗಲಿ ಹಲ್ವಾರ್ ರೀತಿ ಆಗಿ ತೊಂದರೆಗಳನ್ನ ಬಂದಿದೇವೆ ತಮಿಳುನಾಡಲ್ಲಿ ಶಿವ ಟೆಂಪಲ್ ಅಲ್ಲಿ ಹೋಗಿದಿವಿ ಅಲ್ಲಿ ಅದೇ ಪಸ್ಟ್ ಟೈಮ್ ಹೋಗಿದಿವಿ ಅಲ್ಲೀ ಪ್ಲೇಸು ಪ್ಲೇಸಾಗಲಿ ಅಲ್ಲಿ ಇದು ಊಟ ಅಜ್ ಅಜ್ಜಸ್ಟಾಗಿಲ್ಲ ಆದರು ಹಂಗೆ ಅಜ್ಜಸ್ಟ್ ಮಾಡ್ಕೊಂಡು ಹಂಗಿಂಗ ಅಷ್ಟೇ ತಿರುಗಾಡಿ ಬಂದ್ವಿ ಮತ್ತು ನಾವು ನಮ್ಮ ಫ್ರೆಂಡ್ಸ್ ಜೊತೆ ಟೂರಿಗೆ ಹೋಗಿದ್ವಿ ಹೋಗಿ ಅಲ್ಲೆಲ್ಲ ಸುತ್ತಾಡಿ ಅಲ್ಲಿ ಏನಪ್ಪಾ ಅಂದರೆ ಒಂದು ವಾಟ್ರ್ ಷ್ಟಾ ವಾಟ್ರ್ ಅಜ್ಜಸ್ಟಾಗೋಲ್ಲ ಬಟ್ ಮತ್ತು ಊಟ ಇನ್ನಿತರ ನಮಗೆ ಬೇಕಾಗಿರುವ ಸಿ ತಿನಿಸುಗಳು ಅಷ್ಟೊಂದೇನು ಇಷ್ಟ ಆಗೋಲ್ಲ ಅವು ತೊಂದರೆಗೆ ಇಡೆ ಇದಾಗುತ್ತೆ ಮತ್ತು ಇನ್ನು ಹೇಳ್ಬೇಕಂದ್ರ್ ಪ್ರವಾಸಕ್ಕೆ ನಮ್ಮ ಸಾರುಗಳು ಕರ್ಕೊಂಡು ಹೋಗಿದಾರೆ ಸ್ಕೂಲಲ್ಲಿ ಓದೋ ಹೊತ್ನಾಗೆ ಅವಾಗೆಲ್ಲಇಲ್ಲೇ ಕರ್ನಾಟಕದಾಗೆ ಎಲ್ಲ ಸುತ್ತರ್ಸಿದಾರೆ ಆವಾಗೆನಪ್ಪಾ ಅಂದರೆ ಸಣ್ಣ ಹುಡ್ರು ಗಾಬರಿ ಅಂದರೆ ಆವಾಗ ಭಾಳ ತೊಂದ್ರೆ ಎದುರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪಾಂದ್ರೆ ಆವಾಗ ಏಮ್ ಮೈಂಡ್ ಇಲ್ಲ ನಮಗೆನೆ ಕ್ಷೇ ಶಿಕ್ಷಕರು ಕರ್ಕೊಂಡ್ ಹೋಗಿದಾರೆ ಅಲ್ಲಲ್ಲಿ ನೋಡಬೇಕಾದ್ರೆ ಅದೊಂದು ಭಯ ಭೀತಿ ಎಲ್ಲ ಆಗಿದಾವೆ ಹಾಗು ಅಲ್ಲಲ್ಲಿ ಪ್ಲೇಸಿನ ಇಷ್ಟ ಆಗ್ತಾವೆ ಆದರೆ ಇನ್ನು ಅಲ್ಲಿ ಹೋಗಿದ್ ಮೇಲೆ ಇನ್ನನ್ನ ಪ್ಲೇಸ್ ನೋಡೋಕೆ ಜಾಗ ನೋಡಬೇಕಂದ್ರೆ ನಮಗೆ ಇದು ಅನ್ ಅನುಕೂಲ ಆಗೋಂಗೆ ದೂರ ಆಗ್ತವೆ ಅದು ಸ್ವಲ್ಪ ತೊಂದರೆ ರೀತಿಯಾಗಿ ಕಾಣುತ್ತೆ ಮತ್ತು ಪ್ರವಾಸದಲ್ಲಿ ನಾವು ಇಷ್ಟ ಅಂದರೆ ಭಾರಿ ಇಷ್ಟಾಗುತ್ತೆ ಜರ್ನಿ ಜರ್ನಿ ಮಾಡೋಕಾರೆ ಬಸ್ಸಲ್ಲಿ ತೊಂದ್ರೆಯಾಗುತ್ತೆ ವಾಂತಿಯಾಗೋದು ಊಟ ಸರಿ ಇದಾಗಾದ್ ಅಂದರೆ ಜೀರ್ಣ ಆಗ್ಲಂಗೆ ಇನ್ನಿತರ ಸಮಸ್ಯೆಗಳು ಜಾಸ್ತಿನೇ ಆಗುತ್ತವೆ ಪ್ರವಾಸ ಇಷ್ಟ ಆಗತ್ತೆ ಇನ್ನೊಂದು ಕಡೆ ಆದರು ಅವೆಲ್ಲ ಅಜ್ಜಸ್ಟ್ ಮಾಡಿಕೊಂಡ್ ಹೋಬೇಕಂತ ಹೇಳ್ತಿನಿ ಮತ್ತು ಪ್ರವಾಸ ಎದ್ರಿ ಅದನ್ನ ಎದುರಿಸ್ಬೇಕಂದ್ರೆ ಸುಮ್ನೆ ಅಲ್ಲ ಎಲ್ಲ ಸೊಲ್ಪ ತಿಳುವಳಿಕೆ ಇರಬೇಕು ಆಮೇಲೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾನು ಸುತ್ತಿದೀನಿ ಅಲ್ಲಲ್ಲಿ ಪ್ಲೇಸ್ ಇಷ್ಟ ಆಗಿದಾವೆ ಇನ್ನು ಸ್ಟೇಟು ಬೇರೆ ಕಡೆ ಎರಡು ಮೂರು ಸ್ಟೇಟುಗಳಲ್ಲಿ ಹೋಗಿದೀನಿ ಅಲ್ಲಿ ಕೂಡ ಪ್ಲೇಸ್ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ ಅಲ್ಲಿ ಹೋದ್ಮೇಲೆ ಜಾಸ್ತಿ ನೋಡೋಕ್ ಟಯರ್ಡ್ ಆಗು ಆಗುತ್ತೆ ಟಯರ್ಡ್ ಆದಮೇಲೆ ಅದು ಏನು ಪ್ಲೇಸ್ ನೋಡ್ತಿ ಅದು ಹಂಗ ಹಿಂಗ ಅನಿಸುತ್ತೆ ಆದರು ಆಲ್ಮೋಸ್ಟ್ ಹಂಗೆ ಕವರ್ ಮಾಡ್ಕೊಂಡು ಹಂಗೆ ಊಟ ಗೀಟ ಹಂಗೆ ಅಜ್ಜಸ್ಟ್ ಮಾಡ್ಕೊಂಡು ಹಂಗೇ ಅವೆಲ್ಲ ಅಜಸ್ಟ್ಮೆಂಟ್ ಮಾಡ್ಕೊಂಡು ಹತ್ತೋ ಮಾಡ್ಕೊಂಡ್ ಬರ್ತಿವ ತೊಂದರೆ ಆದರು ಕೂಡಾ ಹಂಗೆ ಅನುಕೂಲ ಆಗೋ ರೀತಿಯಾಗಿ ಮಾಡ್ಕೊಂಬರ್ತೀವಿ ಇನ್ನು ಏನು ಹೇಳಬೇಕಂದ್ರೆ ಪ್ರವಾಸ ಮಾಡಲೇಬೇಕು ತೊಂದರೆ ಆದರು ಕೂಡ ಮಾಡಲೇಬೇಕು ಯಾಕಪ್ಪಂದರೆ ನಮ್ಗೆ ಹೊರಗಿನ ಪ್ರಪಂಚ ಜ್ಞಾನ ತಿಳುವಳಿಕೆ ಎಲ್ಲ ತಿಳಿಬೇಕಂದರೆ ನಾವು ಪ್ರವಾಸ ಮಾಡಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಾವು ಇದ್ದಲ್ಲಿಯೇ ಇದ್ರೆ ಏನೂ ನೋಡೊಣ ಹಂಗೆ ಅನ್ಸಕಾಗಲ ಬೇರೆ ಕಡೆ ಸುತಾಗ್ಬೇಕು ಸುತ್ತದಿಂದ ನಮ್ಮ ಮೈಂಡಿಗೆ ಹೊಸ ಹೊಸ ರೀತಿಯಾಗಿ ಆಲೋಚನೆಗಳು ಎಲ್ಲ ರೀತಿಯ ಗುಣಮಟ್ಟದ ರೀತಿಯ ಪ್ರದೇಶಗಳನ್ನು ನಾವು ಕಾಣೋಕೆ ನೂ ಇಷ್ಟಪಡ್ತೀವಿ

ನಾವು ಇಲ್ಲಿ ಬಳ್ಳಾರೀಲಿ ಅಂದರೆ ನಮ್ಮ ಬಳ್ಳಾರಿ ಅಲ್ಲಿ ಕೋಟೆ ಅಂತಿದೆ ಆ ಕೋಟೆ ಏನು ಇಷ್ಟಾನಾಗತ್ತೆ ಆದರೆ ಮೇಲೆ ಹೋಗೋಕೆ ಇದಾಗುತ್ತೆ ಅಂದರೆ ಅಲ್ಲಿ ನಮ್ಮ ಕರ್ನಾಟಕ ಇದು ಬಳ್ಳಾರಿಯಲ್ಲಿ ಬಿಸ್ಲು ಜಾಸ್ತಿ ಇದೆ ಆ ಕೋಟೆ ಏರಬೇಕಂದ್ರೆ ಮೈಯೆಲ್ಲ ನೀರು ಇಳಿಯುತ್ತೆ ಎಲ್ಲ ಇದಾಗುತ್ತೆಇಷ್ಟು ಹೇಳೋಕ್ ಇಷ್ಟಪಡ್ತೀನಿ